ಸಾಮಾನ್ಯವಾಗಿ ಮೊಬೈಲು ಬಳ್ಕೆ ಒಂದು ಸಲ ಗೊತ್ತಾಗೋಲ್ಲ ಎರಡು ಸಲ ಗೊತ್ತಾಗೋಲ್ಲ ಅದನ್ನು ಪದೇ ಪದೇ ನೋಡ್ತಾ ಇದ್ದರೆ ವರ್ಕ್ ಮಾಡ್ತಾ ಇದ್ದರೆ ತಿಳ್ಕೊಬೋದು ಮೊಬೈಲು ಕಂಪ್ಯೂಟ್ರೂ ಅಷ್ಟೇ ನಾನು ಕಂಪ್ಯೂಟ್ರನ್ನು ಕಲಿತಿದ್ದು ಕ್ಲಾಸ್ಗೋಗಿದ್ದೆ ಮೊದಲು ಕಂಪ್ಯೂಟ್ರ್ ಕಲಿಯೋದಿಕ್ಕೆ ಏನು ಸರ್ ಇಷ್ಟು ಲೇಟಾಗಿ ಬಂದಿದೀರ ಅಂತ ಕೇಳಿದ್ದರು ನಾನು ಯಾವುದೇ ಉದ್ಯೋಗ ಮಾಡೋಕ್ಕೂ ಕಂಪ್ಯೂಟ್ರ್ ಕಲಿಯಕ್ಕೆ ಬಂದಿಲ್ಲ ನಾನು ಒಂದು ಮನೋರಂಜನೆಗೆ ತಿಳ್ಕೊಬೇಕು ಅನ್ನೋ ಒಂದು ಕುತೂಹಲದಿಂದ ಕ್ಲಾಸಿಗೆ ಬಂದಿದೀನಿ ಅಂತಂದೆ ಕ್ಲಾಸಲ್ಲಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿ ಕಂಪ್ಯೂಟ್ರನ್ನು ಕಲಿಸ್ಕೊಟ್ರು ಕಂಪ್ಯೂಟ್ರಲ್ಲಿ ಗೇಮಿಂಗು ಆಡ್ತೀನಿ ಹ್ಞೂ ಮತ್ತು ಅವಾಗಾವಾಗ ಸಿನ್ಮಾ ನೋಡ್ತೀನಿ ಒಂಥರ ಖುಷಿ ಸಿಗುತ್ತೆ ಮೊಬೈಲ್ ಆದರೆ ಚಿಕ್ಕದು ಕಂಪ್ಯೂಟ್ರ್ ಆದರೆ ಡಿಸ್ಪ್ಲೇ ದೊಡ್ಡದಾಗಿರುತ್ತೆ ಅದನ್ನು ದೊಡ್ಡ ದೊಡ್ದಾಗಿ ಗೊಂಬೆಗಳು ಕಾಣಿಸತ್ತೆ ನೋಡ್ತೀನಿ ವರ್ಕ್ ಮಾಡ್ತೀನಿ ಇನ್ನೂ ನಮ್ಮದು ತೋಟದ್ ಏನಾದರೂ ಲೆಕ್ಕಗಳಿದ್ದರೆ ಅದರಲ್ಲೇ ಕಂಪ್ಯೂಟ್ರಲ್ಲೇ ಟೈಪ್ ಮಾಡಿ ಶಾಟ್ ಲೀಸ್ಟ್ ಮಾಡ್ತೀನಿ ಯಾರು ಯಾರ್ಗೆ ಎಷ್ಟೆಷ್ಟು ಸಂಬಳ ಕೊಡಬೇಕು ಅನ್ನೋದನ್ನು ಅದರಲ್ಲೇ ಕ ಎಮ್ಎಸ್ ವರ್ಡಲ್ಲಿ ಫೋಟೋಸ್ ಎಡಿಟ್ ಮಾಡ್ತೀನಿ ತುಂಬ ಚೆನ್ನಾಗಿ ಯೂಸ್ ಮಾಡ್ತೀನಿ ಯೂಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ ಇನ್ನೂ ನನ್ಗೆ ಏನಾದರೂ ಗೊತ್ತಿಲ್ಲ ಅಂತಂದರೆ ಕ್ಲಾಸಲ್ಲಿ ಮಾಸ್ಟ್ರ್ ಪರ್ಚಯ ಆಗಿದಾರೆ ಫೋನ್ ಮಾಡಿದ್ರೆ ಹಿಂಗ್ ಹಿಂಗ್ ಮಾಡ್ಬೇಕು ಅಂತ ಹೇಳ್ಕೊಡ್ತರೆ ಅವ್ರ ಮಾರ್ಗದರ್ಶನ್ದಲ್ಲಿ ನಾನು ಅಪ್ಡೇಟ್ ಆಗ್ತಾ ಇರ್ತೀನಿ ತುಂಬ ಚೆನ್ನಾಗಿದೆ